ಸರ್ ಇದು ಮಯೂರ ಹೋಟೆಲಾ ಹೇ ಇವ್ನು ಮಾತಾಡ್ತಾವನೆ ಬಿಡೋ ಹಲೋ ಮಯೂರ ಹೋಟೆಲಲ್ಲವ ಹಾಂ ಸರ್ ಇದು ನಿಮ್ಮದು ಮೆನು ಏನೇನೈತೆ ಸರ್ ಮೆನು ಹೇಳ್ದ್ರೆ ಅಲ್ಲವ ಬಂದು ನೋಡೋಕಾಗದು ಏನುಬೇಕು ಅಂತ ಹೌದ ಸರ್ ಬಿಸಿಬೇಳೆಬಾತ್ ಬೇಕಿತ್ತು ಒಂದು ಐದು ಪ್ಲೇಟು ಐದು ಪ್ಲೇಟು ಬರುತ್ತಾ

ಸರ್ ಸ್ವಲ್ಪ ಕಡಿಮೆ ಮಾಡ್ಕಣಿ ಐದು ಪ್ಲೇಟ್ ತಗತವ್ವಿ ಸರ್ ಕಡಿಮೆ ಮಾಡ್ಕೊಳಿ ಸರ್ ಸರಿ ಒಂದು ಹತ್ತು ಪ್ಲೇಟಿಗೆ ಕಡಿಮೆ ಮಾಡ್ಕಣಿ ಹತ್ತು ಪ್ಲೇಟ್ ತಗನ್ ತಗೋತೀವಿ ಎಷ್ಟು ಸಾರ್ ನಲ್ವತ್ತು ರೂಪಾಯಿ ಜಾಸ್ತಿ ಆಯಿತು ಸರ್ ಒಂದು ಇವತ್ತು ಇವತ್ತೇ ಬೇಕಿತ್ತು ಒಂದು ಒನ್ ಅವರ್ ಒಂದೆಂಟು ಏಳು ಮೂವತ್ತಕ್ಕೆ ಸಿಗುತ್ತಾ ಸರ್ ಎಷ್ಟು ಡಿಲಿವರಿ ಚಾರ್ಜ್ ಏನಾದ್ರು ಬ ಕೊಡಬೇಕಾ ಸಾರ್ ಹತ್ತು ಪ್ಲೇಟು ಇಷ್ಟು ತೊಗೋತಾ ಬಿಸಿಬೇಳೆ ಬಿಸಿಬೇಳೆಬಾತ ಡಿಲಿವರಿ ಚಾರ್ಜ್ ಬೇರೆ ಕೊಡಬೇಕಾ ನಿಮಗೆ ಸಾರ್ ಡಿಲಿವರಿ ಚಾರ್ಜೆಲ್ಲ ಕೊಡೋಕಾಗೋಲ್ಲ ಹತ್ತು ಪ್ಲೇಟ್ ಕಳಿಸಿ ಹತ್ತು ರೂಪಾಯಿ ಟಿಪ್ಸ್ ಕೊಡ್ತಿನಿ ಪರವಾಗಿಲ್ಲ ಕಳಿಸಿ ಡಿಲಿವರಿ ಚಾರ್ಜ್ ಏನು ಕೊಡೋಕಾಗೋಲ್ಲ ಅಷ್ಟು ನೀವೆಷ್ಟು ಎಷ್ಟು ಇದುಮಾಡ್ತೀರಾ ಡಿಲಿವರಿ ಚಾರ್ಜು ಓ ಹೌದಾ ಮಿನಿಮಮ್ ಕಿಲೋಮೀಟರ್ ಎಷ್ಟು

ಹೌದಾ ಸರಿ ಸಾರ್ ಹಂಗಾರ್ ಒಂದು ಹತ್ತು ಪ್ಲೇಟು ಬುಕ್ ಮಾಡ್ಕಣಿ ಕ್ವಾಲಿಟಿ ಕ್ವಾಲಿಟಿ ಕಡಿಮೆ ಇರಬಾರ್ದು ಕ್ವಾಲಿಟಿ ಕ್ವಾನ್ಟಿಟಿ ಎರಡು ಕರೆಕ್ಟಾಗಿರಬೇಕು ಇಲ್ಲಾಂದರೆ ನಿಮ್ಮ ತಕೆ ತಗಬಂದು ಮಡಗ್ತೀವಿ ಹಾಂ ಸರಿ ಸರಿ ಸರ್ ತ್ಯಾಂಕ್ ಯು